ಹದಿನೇಳು ಡಿಸೆಂಬ ಸಾವಿರದ ಒಂಬೈನೂರ ತೊಂಬತ್ತ ಏಳು ಎರಡು ಜನವರಿ ಎರಡು ಸಾವಿರದ ಒಂದು ಐದು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಮೂರು ಮೂರು ಏಪ್ರಿಲ್ ಎರಡು ಸಾವಿರದ ಒಂದು